ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಕ್ರೀಡೆಗೆ ತುಂಬ ಒತ್ತನ್ನು ಕೊಡುತ್ತಾರೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಏಕೆಂದರೆ ನಮ್ಮ ತುಮ್ಕೂರು ಜಿಲ್ಲೆಯಲ್ಲಿ ಯ ಎಲ್ಲ ಥರದ ಸೌಲಭ್ಯವೂ ಇದೆ ಇವಾಗ ಕ್ರಿಕೆಟು ಖೊ ಖೋ ಕಬ್ಬಡ್ಡಿ ಫುಟ್ಬಾಲು ಈ ರೀತಿ ಆಡೋಕ್ಕೆ ಎಲ್ಲ ಸ್ಪೋರ್ಟ್ಸ್ದು ಆಡೋದುಕ್ಕು ಎಲ್ಲ ಥರದ ಕೋರ್ಟ್ಗಳಿದೆ ಮತ್ತು ಇವಾಗ ಯಾ ಯಾವ ರೀತಿ ಕ್ರೀಡೆಗೆ ಜನರು ಮತ್ತು ಸರ್ಕಾರಗಳು ಕೂಡ ಒತ್ತು ಕೊಡ್ತಿದ್ದಾರೆ ಅಂದರೆ ತುಂಬ ಇಂಪಾರ್ಟೆನ್ಸ್ ತೋರ್ತಿದ್ದಾರೆ ಎಲ್ಲ ಇವಾಗ ನಮ್ಮ ತುಮ್ಕೂರು ಜಿಲ್ಲೆಯಲ್ಲು ಕೂಡ ನಮ್ಮ ಡಿಸ್ಟಿಕ್ ಲೆವೆಲಲ್ಲೂ ಸ್ಪೋರ್ಟ್ಸ್ ನಡಿಯುತ್ತೆ ಅದು ದಸರಾ ಸ್ಪೋರ್ಟ್ಸು ಆದ್ರೆ ಇವಾಗ ರೀಸೆಂಟಾಗೂ ಕೂಡ ನಡೀತಾ ಇದೆ ಅದು ದಸರಾ ಸ್ಪೋರ್ಟ್ಸು ಅದು ಹೆಂಗೆ ಅಂದರೆ ಇವಾಗ ಖೊ ಖೋ ಮ್ಯಾಚಸ್ಗಳ್ನೆಲ್ಲ ಅಲ್ಲಿ ಆಯೋಜಿಸ್ತಾರೆ ಅದು ಕ್ರಿಕೆಟ್ ಸ್ಟೇಡಿಯಮ್ಮು ಕ್ರಿಕೆಟ್ ನಡಿಯುತ್ತೆ ಖೊ ಖೋ ಶ್ ಮ್ಯಾಚ್ಗಳು ಅದು ಖೊ ಖೋ ಇದರಲ್ಲಿ ಕೋರ್ಟಲ್ಲಿ ಆಡಿಸ್ತಾರೆ ಈ ರೀತಿ ದಸರಾ ಸ್ಪೋರ್ಟ್ಸಲ್ಲಿ ಎಲ್ಲ ಸ್ಪೋರ್ಟ್ಸ್ನೂ ಆಡಿಸ್ತಾರೆ ಹಾಗೇ ಈ ಈ ಖೊ ಖೋ ಈ ಮ್ಯಾಚ್ ಹೆಂಗೆ ನಡಿಯುತ್ತೆ ಅಂದರೆ ಇವಾಗ ಪ್ರತಿ ತುಮ್ಕೂರು ತಾ ತುಮ್ಕೂರು ಡಿಸ್ಟಿಕಲ್ಲಿರೋ ತಾಲೂಕ್ಗಳ್ದು ಅವ್ರದ್ದೇ ಆದ ಒಂದು ತಾಲೊ ಡಿಸ್ಟಿಕ್ ಲೆವೆಲ್ ಟೀಮ್ ಮಾಡಿಕೊಂಡೆ ಬರ್ತಾರೆ ಇವಾಗ ತುಮಕೂರು ಶಿರಾ ಗುಬ್ಬಿ ತಿಪಟೂರು ತುರುವೇಕೆರೆ ಕುಣಿಗಲ್ ಮಧುಗಿರಿ ಪಾವಗಡ ಕೊರಟ್ಗೆರೆ ಚಿಕ್ಕನಾಯಕ್ನಳ್ಳಿ ಈ ಥರ ಎಲ್ಲ ತಾಲೂಕಿಂದನು ಅವ್ರದ್ದೇ ಆದ ಒಂದು ಟೀಮ್ ಮಾಡ್ಕೊಂಬಂದು ಇಲ್ಲಿ ಸ್ಪೋರ್ಟ್ಸ್ ಆಡ್ತಾರೆ ಇದರಲ್ಲಿ ಯಾರು ಗೆಲ್ತಾರೋ ಇವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಈ ರೀತಿ ಮಾಡೋದರಿಂದ ಜನ್ಗಳ್ಗೂ ಒಂದು ಒಂಥರ ಮನೊರಂಜನೆ ಆಗುತ್ತೆ ಹುಡುಗರ್ಗೆ ಸ್ಪೋರ್ಟ್ಸ್ ಮೇಲೆ ತುಂಬ ಇಂಟ್ರೆಷ್ಟು ಬರುತ್ತೆ ಸ್ಪೋರ್ಟ್ಸು ಮುಂದುವರಿಯುತ್ತೆ ಮತ್ತು ನಮ್ಮ ಜಿಲ್ಲೆಗೂ ಅದು ಒಂದು ಎಲ್ ಹೆಮ್ಮೆಯ ವಿಸಯ ಯಾಕಂದರೆ ಇಲ್ಲಿ ಚೆನ್ನಾಗಿ ಆಡಿ ಗೆದ್ದೋರನ್ನ ನೆಕ್ಷ್ಟು ಸ್ಟೇಟಿಗೆ ರೆಪ್ರೆಸೆಂಟ್ ಮಾಡ್ಬೋದು ಆದ ಮೇಲೆ ಅವರು ದೇಶಕ್ಕಾಗಿ ರೆಪ್ರೆಸೆಂಟ್ ಮಾಡ್ಬೋದು ಇದು ತುಂಬ ಒಂದು ಸಂತಸ ಬರುವ ಒಂದು ವಿಷಯ ಈ ರೀತಿ ನಾವು ಸ್ಪೋರ್ಟ್ಸಿಗೆ ಪ್ರಾಮುಖ್ಯತೆ ಕೊಟ್ಟಾಗ ಅವಾಗ ಅವರ ಇ ಏನಂತಾರೆ ಇಡನ್ ಟ್ಯಾಲೆಂಟ್ನೇ ಆಚೆ ಬರುತ್ತೆ ಅದನ್ನು ನೋಡಿ ಖುಷಿಪಡ್ಬೋದು ಎಲ್ಲರೂ ಮತ್ತು ಇಲ್ಲಿ ನ ತುಂಬ ಸ್ಪೋರ್ಟ್ಸ್ ಕ್ಲಬ್ಗಳಿದೆ ಎಲ್ಲ ಟ್ರೈನಿಂಗ್ ಕೊಡೋಕ್ಕೆ ಬಿವಿನ್ ಸ್ಪೋರ್ಟ್ಸ್ ಕ್ಲಬ್ ಅಂತ ನಮ್ಮ ತುಮಕೂರಲ್ಲಿದೆ ಅಲ್ಲೂ ಕೂಡ ತುಂಬ ಎಲ್ಲ ಥರದ ಸ್ಪೋರ್ಟ್ಸನ್ನೂ ಟ್ರೈನಿಂಗ್ ಕೊಡ್ತಾರೆ ಎಸ್ಪೆಷಲಿ ಖೊ ಖೋ ಫುಟ್ಬಾಲು ಈ ರೀತಿಯೆಲ್ಲ ಸ್ಪೋರ್ಟ್ಸ್ಗಳ್ಗೆ ಟ್ರೈನಿಂಗ್ ಕೊಡೋದರಿಂದ ಈ ಜನ್ಗಳ್ಗೆ ತುಂಬ ಇಷ್ಟವಾಗುತ್ತೆ ಮತ್ತು ತುಂಬ ಸಹಾಯವಾಗುತ್ತೆ ಮತ್ತು ನಮ್ಮ ಇಲ್ಲಿ ಎಲ್ಲ ಥರದ್ದು ಸೌಲಭ್ಯವಿದೆ ಜಿಮ್ನ್ಯಾಸ್ಟಿಕ್ಕು ಮತ್ತು ಜಿಮ್ಮು ಟೇಬಲ್ ಟೆನ್ನಿಸ್ಸು ಬ್ಯಾಟ್ಮಿಟನ್ನು ವಾಲಿಬಾಲು ಫುಟ್ಬಾಲು ಕ್ರಿಕೆಟು ಮತ್ತು ಬಾಸ್ಕೆಟ್ ಬಾಲು ಖೊ ಖೋ ಆಕಿ ರನ್ನಿಂಗಿಗೆ ಅತ್ಲೆಟಿಕ್ಸು ಎಲ್ಲ ಥರದ್ದು ಕೋರ್ಟ್ಗಳಿರೋದ್ರಿಂದ ನಮ್ಮ ತುಮ್ಕೂರು ಜಿಲ್ಲೇಲಿ ಏನೂ ಏನ್ ತೊಂದರೆ ಏನಿಲ್ಲ ಎಲ್ಲ ಜನರೂ ಬಂದು ಅರಾಮಾಗಿ ಸ್ಪೋರ್ಟ್ಸ್ನಾ ಕಲೀಬೋದು ಆಡ್ಬೌದು ಮನರಂಜನೆಗೆ ಆಡ್ಬೋದು ಇಲ್ಲ ಪ್ರೊಫೆಷ್ನಲಿಸಮ್ ಹೋಗ್ತೀನಂದ್ರೂ ಬಂದು ಟ್ರೈನಿಂಗ್ ತಗೊಳ್ಬೋದು ಈ ರೀತಿ ಎಲ್ಲ ಸೌಲಭ್ಯ ಇರೋದ್ರಿಂದ ನಮ್ಮ ಜನ್ಗಳ್ಗೆ ತುಂಬ ಖುಷಿ ತರುತ್ತೆ ಮತ್ತು ಅದೊಂದು ಅವ್ರಿಗೆ ಮನರಂಜನೆ ಆಟವಾಗೂ ಕೂಡ ಅವ್ರಿಗೆ ಪರಿವರ್ತನೆ ಆಗುತ್ತೆ ಎಲ್ಲ ಇವಾಗ ಎಲ್ಲರಿಗೂ ಖುಷಿಯಾಗುತ್ತೆ ಸ್ಪೋರ್ಟ್ಸ್ಗೆ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಬೇಕು ಆಡಬೇಕು ಗೆಲ್ಲಬೇಕು ಅನ್ನೋದು ಖುಷಿಯಾಗುತ್ತೆ ಅದಕ್ಕೋಸ್ಕರ ನಮ್ಮ ತುಮ್ಕೂರು ಜಿಲ್ಲೇಲೂ ದಸರಾ ಸ್ಪೋರ್ಟ್ಸ್ ಅಂತ ನೆಡೆಸಿ ಪ್ರತಿ ತಾಲೂಕಿಂದನೂ ಜನರನ್ನು ಕರೆಯಲು ಪ್ರಯತ್ನಿಸ್ತಾರೆ